ಈಗ ನಮ್ಮ ಹೆಂಗೆ ಬಟ್ಟೆ ಒಗಿತೇ ಅಂದ್ರೆ ನಂಬಲ್ಲಾರ ನೀರೇ ಬಿಡಲ್ರು ನೀರಾರ ತೋಲ್ ಬಚಾವ್ ಮಾಡ್ತೇವೆ ನಮ್ಮ ಮನೆಯಾಗಾರ ಈಗ ಮಧ್ಯಾಹ್ನ ಬಿಟ್ಟನೆಂದ್ರೆ ನಾಳೆಗೆ ಬಿಡೇವಲ್ಲು ನಾವ ಈಗ ಹೆಂಗದ ಅಂದ್ರೆ ಟೈಮೇ ಇಲ್ಲ ನೀರಿಗಾರ ಟೈಮೇ ಯಾವಾಗ ಬಿಡ್ತಾನೋ ಯಾವಾಗಿಲ್ಲೋ ಅದಕ್ಕೆ ಈಗ ನಾವು ಬಟ್ಟೆ ಒಗಿಬೇಕು ಅಂದ್ರೆ ಇವು ಜೀನ್ಸ್ಗಳಾಗಲಿ ಇವು ವಾಯ್ಟ್ ಟಿ ಶರ್ಟ್ಸ್ ಆಗಲಿ ಯಾವು ಭೀ ಸಪ್ರೇಟ್ ಸಪ್ರೇಟ್ ಮಾಡಿ ನೆನೆ ಹಾಕಿ ಒಂದು ಅರ್ಧ ಗಂಟೆಯಾರ ಒಂದು ತಾಸಾರ ನೆನೆಯೋಕೆ ಇಡ್ತೇವೆ ಅವ್ಕೆ ಅವು ನೆನೆಯಾಕಿಟ್ಟಂದ್ರೆ ಅವು ಸ್ವಲ್ಪ ಅದ್ರಾಗಿನ ಕೊಳೆಗಳು ಅವೆಲ್ಲ ಜರಾ ಹಿಂಡ್ಕೊಳ್ತಾ ಹೋಯ್ತವ್ ಜರಾ ಅವು ತೆಗ್ದು ಬರೀ ಹಿಂಗೆ ಕುಕ್ಕಿಸಿ ಒಗಿಲಾಕ ಬರ್ತಾವ ಇವು ಜೀನ್ಸ್ ಪ್ಯಾಂಟರ ನಮ್ಮ ಅಣ್ಣಂದಿರು ಎಷ್ಟು ಬಟ್ಟೆ ಆಯ್ತವ ಎಲ್ಲೆಲ್ಲಿ ಹೋಗಿ ಬರ್ತಾನೋ ಎಲ್ಲೋ ಊರಾ ಗ್ರೌಂಡಿಂದೆಲ್ಲ ಅವನಿಗೆ ಬರ್ತದೋ ಹೇಗೋ ಪೂರಾ ಅವ್ನ ಪ್ಯಾಂಟಿಗೆ ಒಟ್ಟು ಓಟ್ ಗಲೀಜು ಆಯ್ತವ ಅವ್ನ ಪ್ಯಾಂಟ್ ಇಷ್ಟು ಕೆಂಪಗೆ ಆಯ್ತವ ವಾವ್ ಕಲರು ಬ್ಲ್ಯಾಕ್ ಇದ್ದಿದ್ದು ಪೂರಾ ಕೆಂಪಗೆ ಆಗೋಯ್ತು ಕಲರ್ ಅವಂದು ಪ್ಯಾಂಟಿಂದು ಕಲರ್ ಅದಕ್ಕೆ ಏನು ಮಾಡ್ತೆ ನಾನು ಅವ್ಕೆ ಪೂರಾ ಏನು ಮಾಡ್ತೆ ಒಂದು ಬಕೆಟ್ ಒಂದು ಅರ್ಧ ಬಕೆಟ್ ಇಲ್ದಿದ್ರ ಒಂದು ಬುಟ್ಟಿದಾಗ ನೀರು ತುಂಬಿಸಿ ಇಕ್ತೆ ಅವು ಒಂದು ಬಕೆಟ್ದಾಗ ತುಂಬಿಟ್ಟ ಅಂದ್ರೆ ಅವು ಬಕೆಟ್ದಾಗ ತುಂಬಿಟ್ಟ ಅಂದ್ರೆ ಆ ಪ್ಯಾಂಟಿಗೆ ಅಲಗ್ ಬಕೆಟ್ದಾಗೇ ನೆನೆಯೋಕೆ ಇಟ್ಟೆ ಇವು ಬೇರೆ ಬೇರೆ ಯಾವಾರ ಕಲರ್ದು ಇದ್ದು ಅಂತಂದ್ರ ಅವು ಬೇರೆ ಬಕೆಟ್ದಾಗ ಹಾಕಿಡ್ತೆ ಅವು ಥೊಡೆ ನಿರ್ಮಾ ಏನಾರ ಹಾಕಿ ಇಟ್ಟಂದ್ರೆ ಅವು ಥೊಡೆ ನೆನೀತಾವ ಅವಂದು ಏನು ಆಯ್ತದ ಅದು ನೀರೇ ಕೆಂಪ್ಗೆ ಕಲರ್ ಆಗೋಯ್ತವ ಅದು ನೆನೆಯೋಕೆ ಇಟ್ರೆ ಹಂಗಾಯ್ತವ ಕಲರಾರ ಅದ್ಕಕಾಯ್ ತೋಲೆ ನನ್ನ ಕೈಯ್ಯೆಲ್ಲ ನಯಸ್ ಹತ್ತುತ್ತು ತೋಲೆ ಕೈ ನೆಸ್ಲಾತುದು ಬಟ್ಟೆ ಒಗ್ದು ಒಗ್ದು ಒಗ್ದು ಕೈ ನೆಸತ್ತೋತ್ ಅಂತ ಪ್ಯಾಂಟ್ ಒರೆಸಿ ಒರೆಸಿ ಕೈಯ್ಯೇ ನೋಯ್ಸ್ತು ನನಗೆ ಅದಕ್ಕೇನು ಮಾಡ್ತೆ ನಾ ಬ್ರಷ್ ಇರ್ತದಲ್ಲ ಬ್ರಷ್ನಿಂದ ಅದಕ್ಕೆ ಗಸ್ ಗಸ್ ಒರೆಸಿ ಅದಕ್ಕೆ ಪ್ಯಾಂಟಿಗೆ ಅವನು ಕೊಳೆ ಅದು ಎಲ್ಲ ಸ್ವಲ್ಪ ಹೋಯ್ತು ಅದು ಆಗೇನು ಮಾಡ್ತೆ ನಾನು ಅವಾಗ ಕುಕ್ಕುರ್ಸ್ಕೋತ ಇರ್ತೆ ಕುಕ್ಕುರ್ಸಿದೆ ಅಂದ್ರೆ ಸ್ವಲ್ಪ ಅದು ಹೋಯ್ತು ಅದು ಆಮೇಲೆ ನಾವು ಬಟ್ಟೆ ಓಣಿಕದ ಕೇಳ್ಳೆಬ್ಯಾಡ್ರಿ ಈಗ ಈಗ ಬಿಸಿಲಿತ್ತು ಅಂದರರಾ ಒಣ ಹಾಕ್ಲಕ್ ಬರ್ತದ ಹಗ್ಗ ಕಟ್ಟಿ ಹೊರಗೆ ಬಿಸಿಲಿಗೆ ಚೆಂದ ಒಣಗ್ತಾವ ಅವು ಹಿಂಗೆ ಮಳೆಗಳಿತ್ತು ಅದು ಇತ್ತು ಅಂತಂದ್ರೆ ಈಗ ಮಷೀನ್ದಾಗ ಹಾಕಣ ಒಳಗೆ ಫ್ಯಾನಿನ ಕೆಳಗೆ ಒಣಗ್ತದ ಅದು ಫ್ಯಾನಿನ ಕೆಳಗೆ ಒಣಗಿದ್ರ ನಮಗೆ ಚಳಿ ಇಕ್ತವ್ ಚಳಿ ಬೇರೆ ಇಕ್ತವ ಅವಾರ ಆಗಲ್ತು ಚಳಿ ಚಳಿ ಇಕ್ತವ ಆಗ ಮಳೆಗಾಲದಾಗ ಹಂಗಾಯ್ತದ ಅದಕ್ಕೆ ನಾವು ಏನು ಮಾಡ್ತೇವೆ ಅಂದ್ರೆ ಹೊರಗೆ ಈಗ ಬಿಸಿಲಿಗೆ ಚೆಂದ ಹಗ್ಗ ದೊಡ್ಡದು ಹಗ್ಗ ಕಟ್ಟಿ ಆ ಬಟ್ಟೆಗಳು ಎಲ್ಲ ಹಿಂಡಿ ಅವು ಚೆಂದ ಹಿಂಡಿ ಅವ್ಕೆ ಚೆಂದ ಒಣಗ್ತೇವೆ ಎಲ್ಲ ಸಪ್ರೇಟ್ ಒಂದು ವೈಟ್ ಕಲರ್ದು ಬಟ್ಟೆ ಸಪ್ರೇಟು ಇವು ಜೀನ್ಸ್ ಪ್ಯಾಂಟ್ ಸಪ್ರೇಟು ಅವ್ಕೆ ಬಿಸಿಲಿಗೆ ಒಣಗಿದ್ರೂನು ವಾಸನೆ ಬರಲ್ದು ಈಗ ಮಳೆಗಾಲದಲ್ಲಿ ಹೆಂಗೆ ಬರ್ತವೆ ಅಂದ್ರೆ ಈಗ ಎಲ್ಲರೂ ಹೊರಗೆ ಒಣಗ್ದೇವು ಇಲ್ಲಿ ಪೋಟಿಕೋ ಕಲ್ಲೆಲ್ಲ ಒಣಗಿದ್ರೇನಾಯ್ತದ ಅಂದ್ರೆ ವಾಸನೆ ಬರ್ತವ ಅವು ಅದಕ್ಕೆ ನಾವು ಏನು ಮಾಡ್ತೇವೆ ಬಿಸಿಲಿಗೆ ಒಣಗಿದ್ರೆ ಚೆಂದ ಅಂತ ಬಟ್ಟೆವ್ ಚೆಂದ ಒಣಗಿ ಹೋಯ್ತವ ಅದ್ಕೆ ಏನೆಂದ್ರೆ ನಾವು ಅದಕ್ಕೆ ಇವು ಬಟ್ಟೆ ಬೆಡ್ಶೀಟ್ ಇದುವರ ತೋಲ್ ಕಷ್ಟ ಆಯ್ತದ ನಮ್ಗೆ ಬೆಡ್ಶೀಟ್ಗಳಿದ್ರ ಅವಕ್ಕೂ ಒಣೆಕ್ಕು ಅವು ಎಲ್ಲವೂ ಅವಕ್ಕಾರ ತೋಲ್ ತೋಲ್ ನೀರು ಹಾಕ್ತವೆ ಅದಕ್ಕ ನಾವು ನೀರು ಏನು ಮಾಡ್ತೇವೆ ಅಂದ್ರೆ ತೋಲ್ ಬಚಾವ್ ಮಾಡ್ತೇವೆ ಈಗ ಬ ಈಗ ಅನ್ನ ಮಾಡ್ಬೇಕು ಏನಾರ ಅಡ್ಗೆ ಮಾಡಬೇಕು ಅವಕ್ಕೆ ಭೀ ಬೇಕಾಯ್ತವ ನೀರು ನಮಗೆ ಅಡ್ಗೆಗೆ ಭೀ ಬೇಕಾಯ್ತವ ನೀರು ನಮ್ಗೆ ಮತ್ತು ಇವು ಬಟ್ಟೆ ಒಗೀಲಕ್ಕಾರ ತೋಲ್ ನೀರು ಬೇಕಾಯ್ತವ ನಮಗೆ ಅದಕ್ಕೇನು ಮಾಡ್ತೇವೆ ಅಂದ್ರೆ ಈಗ ನೀರು ಬಿಟ್ಟೆವು ಅಂತಂದ್ರೆ ಬರೀ ಈಗ ಬಟ್ಟೆ ಒಗಿಲಕ್ಕೆ ಸಪ್ರೇಟ್ ತಗೋತೇವೆ ನಾವು ಥೊಡೆ ಯಾಕಂದ್ರೆ ಬಟ್ಟೆ ಒಗಿಲಾಕ ನೀರು ತೋಲ್ ಬೇಕು ತೋಲ್ ತೋಲ್ ಬೇಕು ಬಟ್ಟೆ ಒಗಿಲಾಕ ನೀರು ಮತ್ತು ಹ್ಞೂ ಅಡ್ಗೆಗೆ ಭೀ ಸಪ್ರೇಟ್ ತುಂಬಿಡ್ತೆ ನಾನು ಕೊಡದಾಗ ಅವು ನೀರು ಏನಾಯ್ತವ ಅಂದ್ರೆ ಥೊಲ್ ತೋಡೆ ವೇಸ್ಟ್ ವೇಸ್ಟ್ ಭೀ ಮಾಡ್ಲಾಕ್ಕ ಸಿಗಲ್ದು ನಮಗೆ ಅಷ್ಟು ನೀರು ಬಚಾವ್ ಮಾಡ್ತೇವೆ ನಾವು ಎ ಎರ್ಡು ಬ ಬ ಇದ್ರಾಗ ತುಂಬಿಡ್ತೇವೆ ನಾವು ಬುಟ್ಯಾಗ ಎರ್ಡು ಬುಟ್ಯಾಗ ತುಂಬಿಟ್ರ ಒಂದು ಬುಟ್ಟಿನಾಗ ಒಗೆದು ಒಗಿತೇವೆ ಒಂದು ಬುಟ್ಟಿ ನೀರಿಂದ ಅದ್ರಾಗ ಹಿಂ ಅದ್ರಾಗ ಹಿಂಗೆ ಹಾಕಿ ಬಟ್ಟೆ ಹಾಕಿ ಚೆಂದ ಅದಕ್ಕೆ ಇದು ಮಾಡಿ ಅದು ಹಿಂಡಿ ಒಣಗ್ತೇವೆ ಹಂಗೆ ಮಾಡ್ತೇವೆ ನಾವು ನೀರಾರ ನಮ್ಮಲ್ಲಿ ಬಿಡೆವಲ್ಲು ಅದಕ್ಕೆ ನಾವು ಇಟ್ಟು ಬಚಾವ್ ಮಾಡ್ತೇವೆ ನೀರಿಗೆ ಅದು ನೀರು ತೋಲ್ ಇಂಪಾರ್ಟೆಂಟ್ ಅದರಿ ನಮ್ದು ಮನೆಗಾರ ಇಷ್ಟು ಯಾರಿಗೆ ಭೀ ಚೆಲ್ಲೆಗುಡೆವಲ್ಲವ ನಾವು ನೀರೆ ಚೆಲ್ಗುಳೆಲ್ಲವ್ ಯದಕ್ಕ ಭೀ ಸುಮ್ನೆ ಹಿಂಗೆ ಏನಾರ ಹಿಂಗೆ ಈ ಗಿಡಗಳು ಭೀ ಇರ್ತಾವಲ್ಲ ಗಿಡಗ್ ಭೀ ನೀರು ಬೇಕಾಯ್ತವಲ್ಲ ನೀರು ಏಟ್ ಭೀ ನೀರು ಬೇಕೇ ಬೇಕು ಗಿಡಕ್ಕೆ ಭೀ ಹಿಂಗೆ ಗಿಡಕ್ಕೆ ಭೀ ನೀರು ಚೆಲ್ಲಾಕ ಭೀ ನಂಬಳಿ ನೀರೇ ಬಿಡೆಲುಂದ್ರಿ ಟೈಮಿಗೆ ಅದಕ್ಕೆ ತೋಲ್ ತೋಲ್ ಬೇಕ್ರಿ ನೀರು ಅದಕ್ಕೆ ತುಂಬಿ ಅದು ಸಪ್ರೇಟ್ ಇದಕ್ಕೆ ಸಪ್ರೇಟ್ ಬಟ್ಟೆ ಒಗಿಲಾಕ ಅವುಕ್ಕೆಲ್ಲ ತುಂಬಿ ಇಡ್ತೇವ್ರಿ ಹೀಗೆ ಬ ಜೀನ್ಸ್ ಪ್ಯಾಂಟ್ ಭೀ ಹೆಂಗೆ ಇರ್ತವ ನೋಡಿರೇ ಇಲ್ಲ ನೀವು ಏಟ್ ಒರೆಸಿದ್ರ ಭೀ ಹೋಗೆವಲ್ಲು ಕೊಳೆರಾ ಹೆಂಗೆ ಇಡ್ತವ ಅದಕ್ಕ ಕೊಲೆ ಕೊಳೆ ಅಕ್ ಅವ್ಕೆ ಮತ್ತು ವಯ್ಟ್ ಟಿ ಶರ್ಟ್ ಮ್ಯಾಲ ಅದಕ್ಕೆ ಕಲರ್ ಹತ್ತತದ್ರಿ ಈಗ ಬೇರೆ ಬಟ್ಟೆಗೆ ಬಟ್ಟೆದ ಹಾಕ್ದ್ರೆ ವಯ್ಟ್ ಟಿ ಶರ್ಟು ವಯ್ಟ್ ಕಲರ್ ಯಾವು ಭೀ ಬಟ್ ಆ ಹಾಕ್ದ್ರೆ ಅವು ಕಲರ್ ಇದಕ್ಕೆ ಹತ್ತದ್ರಿ ಈಗ ಅದಕ್ಕೆ ಒರ್ಸ್ಲಾಕ್ ಭೀ ನೀರು ಬೇಕಲ್ಲರಿ ಅದ್ಕೆ ನಾವು ಏನಂದ್ರೆ ಇವು ಎಲ್ಲ ನೆನೆಕ್ಕದೆ ಮಾಡ್ತೇವ ನೋಡ್ರಿ ನಾವೊಂದು ಅರ್ಧ ತಾಸಾರ ನೆನೆ ಹಾಕ್ತೇವೆ ಇವು ಬಟ್ಟೆ ಭೀ ಹೆಂಗೆ ಇರ್ತವ ಅಂದ್ರು ಒಂದೊಂದು ಬಟ್ಟೆ ಏನು ಮಾಡ್ಲಕ್ಕ ಬರ್ತದೋ ಅಷ್ಟು ಏನಿರಲ್ಲತ್ರಿ ಕೊಳೆ ಅವಕ್ಕೇನು ಮಾಡ್ತೇವೆ ಬರೀ ನೀರು ಹಾಕೋಣ ತೆಗೆದು ವಟ್ಟೆ ಮಾಡ್ತೇವ್ರಿ ಬರೀ ಹಿಂಗೆ ಕುಕ್ಕುರ್ಸೋದು ವಟ್ಟೆ ಮಾಡ್ತೇವ್ರಿ ಇವು ಬೇರೆವೆ ತೋಲ್ ಇದಿರ್ತವ್ರಿ ಎಲ್ಲ ಕಾಲು ಕೈ ಎಲ್ಲ ನೋಯ್ಸ್ತವ್ರಿ ಅಂದ್ರೂನು ಆ ಇದಿಲ್ಲಿಂದ ತಿಕ್ಕಿ ತಿಕ್ಕಿ ತಿಕ್ಕಿ ತಿಕ್ಕಿ ಅಷ್ಟು ನೋಯ್ಸ್ತವ್ರಿ ಹಾಗೇ ಒಗ್ದು ನೀರು ಇಷ್ಟು ಬಚಾವ್ ಮಾಡ್ತೇವೆ ನೋಡ್ರಿ ನಾವು ನೀರು ನೀರಾರ ತೋಲ್ ಬಚಾವ್ ಮಾಡ್ತೇವ್ರಿ